ಹಲೋ ಹಾಂ ರೀ ಹೇಳಿರಿ ಆಂಡ್ರಾಯ್ಡ್ನಾಗ ರೀ ಓಕೆ ಓಕೆ ನಿಮ್ಮದು ಬಜೆಟ್ ಎಷ್ಟು ಅದಾ ರೀ ತಗೋದು ತರ್ಟಿ ಫೈವ್ ರೀ ಹಾಂ ಸ್ಟೋರೇಜಾ ನಿಮ್ದು ಯಾವ್ದು ರೀ ಸಜೇಶನ್ ಅದೇನು ರೀ ಓಪೋ ಹಿಂಗೆ ಬೇರೆ ಬೇರೆ ಬ್ರ್ಯಾಂಡ್ಸ್ನೊಳಗೆ ಯಾವ್ದು ಇಷ್ಟ ಅದ ಪರ್ಸ್ನಲಿ ನೋಡಿರಿ ಓಪೋ ಅದಾ ರೀ ಓಪೋ ನೋಡಿರಿ ಟ್ವೆಂಟಿ ಫೈವ್ ಥರ್ಟಿ ತನ ಬರ್ತದೆ ರೀ ನಿಮಗೆ ಸ್ಟೋರೇಜಾ ಟೂ ಫಿಫ್ಟಿ ಜಿ ಬಿ ಅದಾ ರೀ ಹಾಂ ರೀ ಒನ್ಪ್ಲಸ್ ರೀ ಹಾಂ ಅದೇ ಸ್ಟೋರೇಜ್ ಮತ್ತು ರ್ಯಾಮ್ ಬಗ್ಗೆ ಅದಾ ರೀ ಸ್ಟೋರೇಜ್ ನೋಡಿರಿ ಹೆಚ್ಚಿಗಿತ್ತು ಅಂದರೂ ಟೂ ಫಿಫ್ಟಿ ಸ್ಟೋರೇಜ್ ಇತ್ತಂದರೂ ಅದ ಪ್ರೈಸ್ ಥರ್ಟಿ ತನ ಅದಾ ರೀ ಮತ್ತು ರ್ಯಾಮ್ ಭೀ ಟ್ವೇಲ್ ಜಿ ಬಿ ಟೆನ್ ಜಿ ಬಿ ಮತ್ತು ಅದರ ಇದು ಬೇರೇದು ನೀವು ಸ್ಟೋರೇಜ್ ಕಮ್ಮಿ ಇದ್ದಿದ್ದು ತಗೊಂಡ್ರಿ ಅಂದ್ರೆ ನಿಮಗ್ ಪ್ರೈಸ್ ಮತ್ತೂ ಕಮ್ಮಿ ಬೀಳ್ತದೆ ರೀ ಹಂಡ್ರೆಡ್ ಒನ್ ಟ್ವೆಂಟಿ ಜಿ ಬಿದು ತೊಗೊಂಡ್ರೆ ಸ್ಟೋರೇಜ್ ಅಂದರೂ ಅದ್ರೊಳಗೆ ನಿಮಗೆ ಕಡಿಮೆ ಅಂದರೆ ನೋಡಿರಿ ನೋರ್ಡ್ ಮ್ಯಾಲೆ ಅದಾ ಇದು ಮಾಡಲ್ ಮ್ಯಾಲೆ ಟ್ವೆಂಟಿ ಫೈ ಮ್ಯಾಕ್ಸ್ ಅಂದ್ರೆ ನಿಮಗೆ ಟ್ವೆಂಟಿ ತನ ಛಲೋ ಸಿಗ್ಬೋದು ರೀ ನೀವು ಹಾಂ ರೀ ನೋಡಿರಿ ನೀವು ಇ ಎಮ್ ಐ ಮ್ಯಾಲೆ ಕಟ್ಟುಬೇ ಕಟ್ತೀರಿ ಅಂದರೂ ಇಂಟ್ರೆಸ್ಟ್ ಆತರೀ ಸ್ವಲ್ಪ ಕ್ಯಾಶ್ ಆನ್ ಡೆಲಿವರಿ ಭೀ ಇದು ಕ್ಯಾಶ್ ಆತಲ್ರಿ ನಿಮಗೇನು ಇ ಎಮ್ ಐ ತಗೋದದ ರೀ ಇಂಟ್ರೆಸ್ಟ್ ನೋಡಿರಿ ಪರ್ ಮಂತ್ ಆಗ್ಬೋದ್ ರೀ ತ್ರೀ ತೌಸಂಡ್ ತನ

ಇಲ್ಲ ರೀ ಇಲ್ಲ ಇಲ್ಲ ರೀ ಪಹಿಲೇ ಇತ್ರಿ ಈಗೆಲ್ಲ ಆಫರ್ಸ್ ತೇಗ್ದಾರೆ ರೀ ಇ ಎಮ್ ಐ ಅಲ್ಲಿ ಅಂದರೂ ನೀವು ಕ್ಯಾಶ್ ಕಟ್ಟೇ ತೊಗೋಬೇಕಾಗ್ತದ್ ರೀ ನಾವು ನಿಮಗ್ ಸಜೆಸ್ಟ್ ಮಾಡಬೇಕಂದ್ರೆ ನೋಡಿರಿ ಒನ್ಪ್ಲಸ್ನ್ಯಾಗ ತಗೊಳಿ ಅದು ಛಲೋ ಅದಾ ರೀ ಮಾಡಲ್ ಎಲ್ಲ ಪಬ್ಲಿಕ್ಕಿಂದ್ ರಿವ್ಯೂ ಭೀ ತೊಗೊಂಡಿರ್ರಿ ಛಲೋ ಅದಾ ಅಂತೆ ರೀ ಒಪೋನ್ಯಾಗ ಒನ್ಪ್ಲಸ್ ಹಾಂ ಹ್ಞೂ ಈಗ ನೋಡಿರಿ ಅದು ಸ್ವಲ್ಪ ಹಿಂಗೆ ಏರಾಗಣ ಸ್ವಲ್ಪ ಮೈನರ್ ಪ್ರಾಬ್ಲಮ್ಸ್ ಇರ್ತಾವೆ ರೀ ಬಟ್ ಈಗಿಂದು ಲೇಟೆಸ್ಟ್ ಮಾಡೆಲ್ ಬಂದಿದೆ ಅಂದರೂ ಅದು ಭಾಳ ಚೆನ್ನಾಗಿ ಅದಾ ರೀ ನಾವೂ ಪರ್ಸನಲ್ ನಂಬಲ್ ಭೀ ಅದರಾಗ ರೀ ಈಗ ರೀಸಂಟ್ ಆಗಿ ತಗೊಂಡಿವಿ ನಾವು ಭೀ ಛಲೋ ಅದಾ ರೀ ಅದು ಹ್ಯಾಂಗ್ ಏನೂ ಆಗಲ್ರಿ ನಾನು ನೋಡಿರಿ ಅದೇ ರೀ ನಿಮಗ್ ಹೇಳಿದ್ದು ರೇಟ್ ಟ್ವೆಂಟಿ ಫೈವ್ ತೌಸಂಡ್ ತನ ಬಿದ್ದಿತು ರೀ ಹಾಂ ಹಾಂ ರೀ ಅದು ಅದು ಫೋರ್ಟಿ ತನ ಬೀಳ್ತದೆ ರೀ ಇಲ್ಲ ಇಲ್ಲ ರೀ ಫೋನ್ ಮ್ಯಾಲೆ ಏನು ಕಮ್ಮಿ ಮಾಡೋಕ್ಕೇ ಇಲ್ಲ ರೀ ನಿಮಗೆ ಮ್ಯಾಕ್ಸಿಮಮ್ ಆಫರ್ ಹಚ್ಚೇ ಹೇಳತ್ತೀವ್ ನಾವು ಹಾಂ ಆಯ್ತು ಆಯ್ತು ಬನ್ರಿ ನೀವು ಷಾಪಿಗೆ ಬನ್ರಿ ಮಾತಾಡಣಂತೆ ರೀ ಅದೇ ರೀ ಫರ್ಟೀ ತೌಸಂಡ್ ಆತದೆ ನೀವು ಬಂದು ಮಾತಾಡಿ ನೋಡಾಣ್ ರೀ ಒಂದು ಎರಡು ಸಾವಿರ ಕಮ್ಮಿ ಮಾಡಣ ಹಾಂ ಓಕೆ ಸರಿ ಸರ್